ನಮ್ಮ ಬಾಲ್ಯದಲ್ಲಿ ಎಂಥ ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಅಂತ ಇರೋದಲ್ಲಾ ಅವಾಗ ನಮಗೆ ಈ ಸ್ಕೂಲಿಂದ ಮೈಸೂರು ಝು ಮತ್ತು ಪ್ಯಾಲೆಸ್ಸ ಚಾಮುಂಡಿಬೆಟ್ಟ ಇಲ್ಲೆಲ್ಲ ಫ್ರೀಯಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದರು ಆವಾಗ ಬಾಲ್ಯದಲ್ಲಿ ಮಕ್ಕಳ ಜೊತೆ ಹೋಗೋದಂದರೆ ಬಹಳ ಸಂತೋಷ ಆಗ್ತಿತ್ತು ನಿಜ ಅಷ್ಟೊಂದು ಮಕ್ಕಳು ಒಟ್ಟಾಗಿ ಹೋಗೋದಂದ್ರೆ ಅದರ ಸಂತೋಷವೇ ಬೇರೆ ಈಗಿನ ಮಕ್ಕಳಿಗೆ ಆ ರೀತಿ ಸಂತೋಷ ನಾನು ನೋಡಿಲ್ಲ ನಮ್ಮ ಬಾಲ್ಯದಲ್ಲಿ ನಾವು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ ಮಕ್ಕಳು ಒಂಥರ ಭೇದಭಾವ ಇರೋದಿಲ್ಲ ಎಲ್ಲರೂ ಒಂಥರ ಭಾಳ ಖುಷಿಯಿಂದ ಎಲ್ಲ ಪ್ರತಿಯೊಂದು ಕ್ಷಣಾನೂ ಅನುಭವಿಸಿದ್ದೀವಿ ಝೂಗೆ ಹೋದಾಗ ಅಲ್ಲಿ ಪ್ರಾಣಿಗಳು ಒಂಥರ ಬೇರೆ ಬೇರೆ ರೀತಿ ಪ್ರಾಣಿಗಳು ಈಗಾದರೂ ಬರೀ ಬೆರಳೆಣಿಕೆಯಷ್ಟು ಪ್ರಾಣಿಗಳು ಇರುತ್ತೆ ಆಗೆಲ್ಲ ಅಂದರೆ ತುಂಬಾ ಪ್ರಾಣಿಗಳಿತ್ತು ಅದನ್ನ ನೋಡೋದೇ ನಮಗೆ ಒಂದು ಸಂತೋಷ ಆ ಆ ಪುಟ್ಟ ವಯಸ್ಸಿನಲ್ಲೂ ಅಷ್ಟು ಅಷ್ಟು ದೂರ ನಡೆಯೋದು ನಮಗೇನದು ದೂರ ಅನಿಸ್ತಿರ್ಲಿಲ್ಲ ಅಷ್ಟು ಝೂ ಮೈಸೂರು ಝೂ ಅಂದರೆ ಸ್ವಲ್ಪ ದೊಡ್ಡದೇ ಇದೆ ಅದ್ರ ಪೂರ್ತಿ ಸುತ್ಕೊಂಡು ಪ್ರತಿಯೊಂದು ಪ್ರಾಣಿನೂ ನೋಡಿಕೊಂಡು ಅದೇ ರೀತಿ ಅದ್ರ ಹತ್ತಿರ ಇರೋ ಮೈಸೂರು ಪ್ಯಾಲೆಸನ್ನೂ ಕೂಡ ನೋಡಿಕೊಂಡು ಸಂತೋಷದಿಂದ ಮಕ್ಕಳೆಲ್ಲ ಹಿಂದಿರುಗಿ ಮನೆಗೆ ವಾಪಸ್ ಹೋಗ್ತಿದ್ವಿ